ರಾ ರಾಜಕೀಯ ಅಂದರೆ ಒಂದು ಜನರ ಸೇವೆಯ ಸಂಘ ಆಗಿರತ್ತೆ ಆದರೆ ನಮ್ಮ ರಾಜಕೀಯ ಹೇಗಿದೆ ಅಂದರೆ ಜನರಿಂದ ಏನಾದರೂ ಬರತ್ತಾ ಅನ್ನೋದು ನೋಡ್ತಾರೆ ಹೊರತು ಜನರಿಗೆ ಏನಾದರೂ ಮಾಡಬೇಕು ಅಂತ ಯಾರೂ ಯೋಚನೆ ಮಾಡಿಲ್ಲ ಇದುವರೆಗೂ ಅಂದರೆ ಮಾಡ್ತಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದು ಕೆಲಸ ಮಾಡ್ತಿದ್ದಾರೆ ಅವರ ಸ್ವಾರ್ಥವನ್ನವರು ಬಿಟ್ಟು ನಮಗೋಸ್ಕರ ದುಡೀತಾ ಇದ್ದಾರೆ ನನ್ನ ದೇಶಕೋಸ್ಕರ ದುಡೀತಾ ಇದ್ದಾರೆ ಒಂದು ಒಂದು ಸಲ ನಾವು ಯೋಚನೆ ಮಾಡಿದರೆ ಇನ್ನು ಅವರು ಬರೋಕ್ಕಿಂತ ಒಂದು ಹತ್ತು ವರ್ಷದ ಕೆಳಗಡೆ ನಮ್ಮ ನಮ್ಮ ದೇಶ ನಮ್ಮ ರಾಜ್ಯದ ಸ್ಥಿತಿ ಏನಾಗಿತ್ತು ಅಂತ ಒಂದು ಸಲ ಯೋಚನೆ ಮಾಡಿದರೆ ನಮಗೆ ಅವರು ಎಷ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಒಂದು ಭಾರತ ಈಗ ಒಂದು ಮೂರ ಮೂರನೇ ಸ್ಥಾನದಲ್ಲಿ ಒಂದು ಭಾರತ ಬೆಳೆಯುತ್ತಿದೆ ಅಂದರೆ ಅದರ ಅಭಿವೃದ್ಧಿ ಆಗಿರ್ಬೋದು ಅದು ಅದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರು ಕೋವಿಡ್ ನೈಂಟೀನಂತ ಕೊರೊನ ಬಂತಲ್ಲ ಆವಾಗ ಎಷ್ಟೊಂದು ಜನರ ಜೀವ ಉಳಿದಿದ್ದೇ ಅದು ಹೋಮ್ ಕ್ವಾರಂಟೈನ್ ಎಂತ ಏನು ಮಾಡಿದರು ಅದರಿಂದ ಆದರೆ ಜನ ಅರ್ಥ ಮಾಡ್ಕೊಳಿಲ್ಲ ಅದು ಏನಕ್ಕೆ ಮಾಡಿದರು ಅಂತ ಅವರಿಗೆ ದುಡಿಮೆ ದುಡಿಮೆ ಮುಖ್ಯ ಆಯಿತು ಹೌದು ದುಡಿಮೆ ಇಲ್ಲ ಅಂದರೆ ನಮ್ಮ ಜೀವನ ನಡೆಸಕ್ಕಾಗಲ್ಲ ಆದರೆ ನಮ್ಮ ಜೀವವೇ ಇಲ್ಲಂದರೆ ಹೇಗೆ ನಡೆಸಕ್ಕಾಗತ್ತೆ ಅದನ್ನು ಯಾರೂ ಜನ ಯೋಚನೆ ಮಾಡಲಿಲ್ಲ ನರೇಂದ್ರ ಮೋದಿ ಅವರನ್ನ ದೂಷಿಸ್ತಾರೆ ಈಗ ಎಲ್ಲರ ದೇಶದ ಒಂದು ಬೆಲೆ ಜಾಸ್ತಿ ಆಗಿದೆ ಒಂದು ನೋ ಬ ಪ್ರೊಡಕ್ಟಿನ ಗೂಡ್ಸ್ನ ಒಂದು ಜಿ ಎಸ್ ಟಿ ಆಗಿರ್ಬೋದು ಅದೆಲ್ಲ ಜಾಸ್ತಿಯಾಗಿದೆ ಅನ್ನೋದು ಕಾರಣ ಜನಕ್ಕೆ ಕಾಣಿಸ್ತಿಲ್ಲ ಅದರಲ್ಲಿ ಅವರಿಗೇನು ನರೇಂದ್ರ ಮೋದಿಯವರು ಬಂದು ನಮ್ಮ ದೇಶನ ಹಾಳು ಮಾಡಿದರು ಅಂತ ಹೇಳ್ತಿದ್ದಾರೆ ಹೊರತು ಅವರು ಉದ್ಧಾರ ಮಾಡಿದರು ಅಂತ ಜನಕ್ಕೆ ಯಾರೂ ಅರ್ಥಮಾಡ್ಕೊತಿಲ್ಲ ಅದರ ಹಿಂದಿನ ಕಾರಣ ಏನು ಅಂದರೆ ಜಿ ಎಸ್ ಟಿ ತಂದಿರ್ಬೋದು ಅಥವಾ ಎಲ್ಲ ಒಂದು ಸಾಮಗ್ರಿಗಳ ಮೇಲೆ ಜಾಸ್ತಿ ಒಂದು ರೇಟಾಗಿದ್ದು ಏನಕ್ಕೆ ಅಂದರೆ ದೇಶದ ಮೇಲೆ ಸ್ ಲಕ್ಷ ಕೋಟಿ ಕೋಟಿ ಅಷ್ಟು ಸಾಲ ಇತ್ತು ದೇಶದಮೇಲೆ ಅದು ತೀರಿಸದೆ ಹೋಗಿದ್ದರೆ ನಮ್ಮ ದೇಶ ಯಾರದ್ದೋ ಕಾಲಿನ ಕೆಳಗಡೆ ಬಿದ್ದಿರ್ತಿತ್ತು ನನ್ನ ದೇಶ ಆ ದೇಶವನ್ನು ನಾವು ಇವತ್ತು ನರೇಂದ್ರ ಮೋದಿಯವರು ಉಳಸ್ಕೊಟ್ಟಿದಾರೆ ಅದನ್ನು ಅರ್ಥ ಮಾಡಿಕೊಂಡು ಜನ ಹೋದರೆ ಅದು ಒಳ್ಳೆಯದಾಗತ್ತೆ ಅನ್ನೋದು ನನಗೆ ನನ್ನ ಅಭಿಪ್ರಾಯ ಅಂದರೆ ಎಲ್ಲ ರಾಜಕಾರಣಿಗಳು ಹಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಮೋಸ ಮಾಡೋರು ಇರ್ತಾರೆ ಕೆಲವೊಬ್ಬರು ಪ್ರಾಮಾಣಿಕವಾಗಿಯೇ ತಮ್ಮ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಿರ್ತಾರೆ ಅದಕ್ಕಾಗಿ ಅವ್ರಗೆ ಬೆಂಬಲ ಕೊಡೋಣ ಅನ್ನೋದು ನನ್ನ ಅಭಿಪ್ರಾಯ